ನಮ್ಮ ಪ್ರದೇಶದಲ್ಲೇ ಅಥ್ವಾ ನಮ್ಮ ನಮ್ಮ ಊರಲ್ಲೇ ಅಥ್ವಾ ನಮ್ಮ ಕಾಲೇಜ್ ಲೆವೆಲ್ಲು ನಮ್ಮ ಸ್ಕೂಲ್ ಲೆವೆಲ್ಲು ಅಲ್ಲಿ ಆಟ ಆಡ್ತಾಯಿರ್ತೀವಿ ಆಟ ಆಡೋದಂತಂದರೆ ಈಗ ಖೋ ಖೋ ಈಗ ವಾಲಿಬಾಲ್ ಆಡ್ತಾಯಿರ್ತಾರೆ ವಾಲಿಬಾಲು ಕಬಡ್ಡಿ ಮತ್ತು ತ್ರೋ ಬಾಲು ಇದೇ ರೀತಿಯಾಗಿ ಆಡ್ತಾಯಿರ್ತಾರೆ ಯಾರು ಅನ್ನಿಸೋದೇ ಇಲ್ಲ ಅವರಿಗೆ ಈಗ ಅಪಘಾತ ಆಗುತ್ತೆ ಅಂತ ಆಗ ಗಾಯ ಅವರು ಸದ್ಯಕ್ಕೆ ಏನು ಇಟ್ಕೊಂಡಿರ್ತಾರಂತಂದರೆ ಗ್ಲುಕೋಸ್ ಒಂದು ಇಟ್ಕೊಂಡಿರ್ತಾರೆ ಅಷ್ಟೇ ಏಕೆಂದರೆ ಸುಸ್ತಾಗಿ ಬಿಟ್ಟು ತಲೆ ತಿರ್ಗಿಬಿಟ್ಟು ಬಿದ್ದೋಗ್ಬಿಡ್ತಾರೆ ಅಂತ ಅಂತ ಸದ್ಯಕ್ಕೆ ಅವಾಗ ಕೊಟ್ಟರೆ ಅವರು ಆಗ ಒಂದು ಸ್ವಲ್ಪ ಬೆಟರ್ ಅನ್ನಿಸುತ್ತೆ ಮತ್ತು ಅದೇ ರೀತಿಯಾಗಿ ಗಾಯಗೊಳ್ಳೋದು ಅಂತಂದರೆ ಅಂದರೆ ನಮ್ಮೂರಲ್ಲಿ ಅಂತಂದರೆ ಸದ್ಯಕ್ಕೆ ಆಸ್ಪಿಟ್ಲ್ ಐತೆ ಹಂಗೆ ಹೋಗ್ಬೋದು ಹಂಗೆ ತೋರಿಸ್ಕೊಂಡ್ಬರ್ಬೋದು ಬೇರೆ ರೀತಿ ಬೇರೆ ಥರ ಬೇರೆ ಕಡೆ ಅಂತಂದರೆ ಗಾಯಕ್ಕೊಳಗಾದಾಗ ಅಲ್ಲಿ ಅಲ್ಲಿ ಟಿಂಚಾ ಗಾಯಕ್ಕೆ ಒಳಗಾಗಿ ಇರ್ತಾರೆ ಮತ್ತು ಅಲ್ಲಿ ಟಿಂಚರ್ ಹಾಕ್ಬಿಟ್ಟು ಮತ್ತು ಅದೇ ರೀತಿಯಾಗಿ ವೈಟಾಗಿ ಅದಕ್ಕೆ ಸುತ್ತಾರೆ ಸದ್ಯಕ್ಕೆ ಅಂತಂತ ಅದೇ ರೀತಿ ನನಗೆ ಗೊತ್ತಿರೋ ಪ್ರಕಾರ ಈ ಥರ ಮಾಡ್ತಾರೆ